ಡ್ರಾಯಿಂಗಿಗೆ ಯಾವ್ಯಾವ್ದು ರೀತಿ ಅಂತಂದ್ರೆ ವೈಟ್ ಪೆಪರ್ಸು ಪೆನ್ಸಿಲ್ಸು ಮತ್ತು ಇರೈಸರ್ಸು ಶಾಪ್ನರ್ರು ಮತ್ತೆ ಕಲರ್ ಪೆನ್ಸಿಲ್ಸು ಕಲರ್ ಪೇಂಟಿಂಗ್ಸು ಬ್ರಷ್ಷು ಈ ಥರ ಐಟೆಮ್ಸ್ಗಳನೆಲ್ಲ ತೊಗೋತಾ ಇರ್ತೀನಿ ಆ ವಸ್ತುಗಳು ತುಂಬ ಯೂಸ್ ಫುಲ್ ಆಗಿದೆ ನನಗೆ ಬಳಸ್ತಿರ್ತೀನಿ ಅದನೆಲ್ಲ ಯಾವುದು ಪರ್ಫೆಕ್ಟ್ ಬ್ರ್ಯಾಂಡ್ ಅಂತಂದ್ರೆ ಈ ಕಲರ್ ಪೆನ್ಸಿಲ್ಸ್ನಲ್ಲಿ ಯಾವುದೇ ರೀತಿ ಬ್ರ್ಯಾಂಡ್ಸು ಮತ್ತೆ ಪೈಂಟಿಂಗ್ಸಲ್ಲಿ ಬ್ರ್ಯಾಂಡ್ಸ್ ಅಂತ ನೋಡೋಕ್ಕೆ ಹೋಗೋಲ್ಲ ಪೆನ್ಸಿಲ್ಸ್ ಅದೆಲ್ಲವೂನು ಆಗಿಂದಲೂ ಯೂಸ್ ಮಾಡ್ತಾಯಿರೋದು ನಟ್ರಾಜ ಪೆನ್ಸಿಸ್ಲು ಮತ್ತು ಅಪ್ಸರ ಪೆನ್ಸಿಲ್ಸು ಅಪ್ಸರ ಕಂಪ್ನಿಗಳಿಂದ ಒಳ್ಳೇ ಆ ಪೆನ್ಸಿಲ್ಸ್ಗಳು ಬ್ರ್ಯಾಂಡೆಡ್ ಅಪ್ಸರಾ ಅದೆಲ್ಲ ಸಿಕ್ತಿದೆ ಅದರಿಂದ ತುಂಬನೆ ಯೂಸ್ ಫುಲ್ಲ್ಲಾಗಿದೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ ಎಲ್ಲ ವಸ್ತುಗಳು ಇಲ್ಲೇ ಚಿಕ್ಕಮಗಳೂರಲ್ಲೇ ಸಿಗೋದ್ರಿಂದ ಇಲ್ಲೇ ಅದನ್ನು ಪರ್ಚೇಸಿಂಗ್ ಮಾಡ್ತಾಯಿದ್ದೀನಿ ನಾರ್ಮಲ್ ಸ್ಟೇಷನರಿಯಾಗಳಲ್ಲೆ ಸಿಗ್ತಾಯಿದೆ ಅದು ಪೈಂಟಿಂಗೆಲ್ಲ ತುಂಬ ಅನುಕೂಲ ಆಗ್ತಿದೆ ಡ್ರಾಯಿಂಗಿಗೆ ತುಂಬ ಯೂಸ್ ಫುಲ್ ಆಗಿರೋದು ಅಪ್ಸರ ಪೆನ್ಸಿಲ್ಸು ಮತ್ತು ನಟ್ರಾಜ ಪೆನ್ಸಿಲ್ಸು ಅದೇ ಇರೈಸರು ಆದರೆ ಯೂಸ್ ಮಾಡ್ಕೋಳ್ತಾ ಇದ್ದೀನಿ ಶೇಷನರಿ ಬೆಲೆಗಳು ಅಷ್ಟೇನು ಜಾಸ್ತಿ ಅನಿಸ್ತಾ ಇಲ್ಲ ಕಡಿಮೆಯೇ ಅನಿಸ್ತಿದೆ ನಾರ್ಮಲಾಗಿ ತೊಗೋಬೌದು ಅದೇನು ಜಾಸ್ತಿ ರೇಟ್ ಏನಿರೋಲ್ಲ ಫೈ ರೂಪೀಸ್ ಸಿಕ್ಸ್ ರೂಪೀಸು ಎಬೋವ್ ಟ್ವೇಲ್ ರೂಪೀಸ್ದೆಲ್ಲ ಪೆನ್ಸಿಲ್ ಸಿಗುತ್ತೆ ಡ್ರಾಯಿಂಗ್ಸ್ಗೆಲ್ಲ ಅದನ್ನೇ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಬ್ರ್ಯಾಂಡೆಡ್ ಅಂದ್ರೆ ಅಪ್ಸರ ಮತ್ತು ನಟ್ರಾಜ ಪೆನ್ಸಿಲ್ಸ್